ನಾನು ಹೋದ ತಿಂಗಳು ಒಂದು ಸ್ಟೌವ್ ತಗೊಂಡ್ನಲ್ಲ ಅದು ತುಂಬ ಚೆನ್ನಾಗಿದೆ ಗ್ಯಾಸ್ ಸ್ಟೌವು ನಾನು ಅಮೆಜಾನು ಇದರಿಂದ ತರಿಸಿಕೊಂಡೆ ಅದು ಏ ಏನಪ್ಪ ಅಷ್ಟು ದೊಡ್ಡ ಇದೂ ಗ್ಯಾಸ್ ಒಲೆ ಹೇಗೆ ಬರುತ್ತೋ ಏನೋ ಸ್ಕ್ರಾಚ್ ಮಾಡ್ತಾರೋ ಅನ್ಕಂಡಿದ್ದೆ ತುಂಬ ನೀಟಾಗಿ ತಂದ್ಕೊಟ್ರು ಅದರ ಕಲರ್ ನಾನ್ಯಾವುದು ಹೇಳಿದ್ದೆನೋ ಅದನ್ನೇ ತಂದುಕೊಟ್ಟಿದ್ದಾರೆ ಅದು ಮತ್ತು ಕಂಪ್ನಿಯೂ ಚೆನ್ನಾಗಿದೆ ಗ್ಲಾಸ್ದು ಅದು ಗ್ಲಾಸ್ದೇನೂ ಸ್ಕ್ರಾಚ್ ಆಗಿಲ್ಲ ಕಲರ್ ತುಂಬ ನೀ ಚೆನ್ನಾಗಿ ಕಾಣ್ತಾ ಇದೆ ಗ್ಯಾಸ್ನೂ ಸಹ ಅಷ್ಟೇ ನೀಟಾಗಿ ಉರಿತಾ ಇದೆ ನನಗೆ ಅದನ್ನು ತಗೊಂಡಿಕ್ಕೆ ತುಂಬ ಖುಷಿ ಆಯಿತು ಆಮೇಲೆ ಅಂಗಡಿಯಲ್ಲಿ ನಾವು ಹೋಗಿ ಕೊಂಡ್ಕೊಳ್ಳಕ್ಕಿಂತ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ನಮಗೆ ಮನೆ ಬಾಗಿಲಿಗೆ ಅಷ್ಟು ಚೆನ್ನಾಗಿರೋ ಸ್ಟೌವ್ವನ್ನು ಗ್ಯಾರಂಟಿ ಕಾರ್ಡು ಸಹ ಕೊಟ್ಟು ಆ ಸ್ಟೌವ್ವನ್ನು ಕಳಿಸಿದ್ದಾರೆ ಆದ್ದರಿಂದ ನನಗೆ ಭಾಳ ಖುಷಿ ಆಯಿತು ಆಮೇಲೆ ನಾವು ಅಂಗಡಿಗೆ ಹೋಗಿ ತಗೊಂಬಂದಿದ್ರೂ ಸಹ ಅಷ್ಟು ಒಳ್ಳೆಯದು ನಮಗೆ ಸಿಗ್ತಿತ್ತೋ ಇಲ್ವೊ ಅಷ್ಟು ಚನ್ನಾಗಿದೆ ಎರಡು ಬರ್ನಾಲ್ದು ಅದು ತುಂಬ ಗಟ್ಟಿಮುಟ್ಟಾಗಿದೆ ನಾನೆಲ್ಲೋ ಕಡಿಮೆ ರೇಟಿಂದಿದು ಚೆನ್ನಾಗಿರಲ್ವೇನೋ ಅಂತ ಅನ್ಕೊಂಡಿದ್ದೆ ಇಲ್ಲ ತುಂಬ ಚೆನ್ನಾಗಿದೆ ಅಮೆಜಾನ್ ಕಂಪ್ನಿಯವರು ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ನೀಟಾಗಿ ತಂದ್ಕೊಟ್ರು ಆಮೇಲೆ ಆ ಕಂಪ್ನಿಯೂ ಸಹ ನಾನು ಯಾವ್ದೇಳಿದ್ನೋ ಅದನ್ನೇ ತಂದ್ಕೊಟ್ರು ಕೆಲವೊಂದು ಕಡೆ ನಾವೊಂದು ಕಾರ್ಡ್ ಮಾಡಿರ್ತೀವಿ ಅವರೊಂದು ಕೊಡ್ತಾರೆ ಹೀಗೇಂತ ನಾನು ಸ್ವಲ್ಪ ಚಿಂತೇಲಿದ್ದೆ ಆದರೆ ಇದನ್ನ ಕರೆಕ್ಟಾಗಿ ಬಂದಿದೆ ಚೆನ್ನಾಗೂ ಇದೆ ಗ್ಯಾರಂಟಿ ಕಾರ್ಡ್ ಇದೆ ಒನ್ ಇಯರು ಆಮೇಲೆ ಒನ್ ಇಯರ್ ಯಾಕೆ ಟೆನ್ ಇಯರ್ ಸಹ ನಾವು ನಾವು ನೀಟಾಗಿ ಇಟ್ಕೊಂಡ್ರೆ ಅದ್ನ್ಯಾ ಚ ತುಂಬ ಚೆನ್ನಾಗೇ ವರ್ಕ್ ಮಾಡುತ್ತೆ ಅಂತ ನನ್ನ ಅನ್ನಿಸ್ತಾ ಇದೆ ನನ್ನ ಫ್ರೆಂಡ್ಸೆಲ್ಲ ಬಂದರೆ ಮೇ ಹ ಕಿಚನಲ್ಲಿ ಏನೇ ಇಷ್ಟು ಚೆನ್ನಾಗಿರೋ ಸ್ಟೌವು ಯಾವ ಕಂಪ್ನೀದು ಅಂತ ನೋಡ್ತಾ ಇದ್ದಾರೆ ಆಗ ನನಗೆ ಭಾಳ ಇನ್ನೂ ಖುಷಿ ಆಗ್ತಾ ಇದೆ ಆದ್ದರಿಂದ ಅಮೆಜಾನ್ ಕಂಪ್ನಿಗೂ ಮತ್ತಾ ಸ್ಟೌವ ಕಂಪ್ನಿಯವ್ರಿಗೂ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ